ಏ ಇದು ಸೂಪರ್ ಮಾರ್ಕೆಟ್ ಮೇಡಮ್ ನನ್ಗೆ ಪನ್ನೀರ್ ದ್ರಾಕ್ಷಿ ಚಿಕ್ಕು ಪ್ಯಾರಲೆ ಹಣ್ಣು ಹಾಂ ಹಾಂ

ಒಂದು ಅರ್ಧ ಕೆ ಜಿ ಸಾಕು ಹತ್ತು ಕೆ ಜಿ ಬೇಡ ಅರ್ಧ ಕೆ ಜಿ ಸಾಕು ರೇಟ್ ಜಾಸ್ತಿ ಉಂಟು ಹ್ಞೂ ಅಡ್ದಿಲ್ಲ ಸರ್ ಹಾಂ ಹೌದು ಅದು ಒಂದು ಕೆ ಜಿ ಇರಲಿ ಹಾಂ ಅರ್ಧ ಕೆ ಜಿ ಹಾಕಿ

ಅದು ಕೆ ಜಿ ಅದು ಹಾಂ ಸಾದಾ ಇರಲಿ ಹಾಂ ಆಯ್ತು ಹಾಂ ಬೇರೆನು ಅದು ಒಂದು ಕೆ ಜಿ ಹಾಕಿ

ನಾವೂ ರಿಕ್ಷಕ್ಕೆ ಫೋನ್ ಮಾಡಿ ಹೆಳ್ತೇವೆ ಆವಾಗ ರಿಕ್ಷಕ್ಕೆ ಕಳ್ಸಿ

ಆಯ್ತು ಐದೂವರೆ ಸಹ ಆರು ಗಂಟೆ ಸಹ ಆಗ್ತದೆ ಆಯ್ತು ನಾವು ಫೋನ್ಪೇ ಮಾಡ್ತೇನೆ